ನಾನು ನಮ್ಮ ದೀಪಾವಳಿ ಹಬ್ಬದಲ್ಲಿ ಹೋಳಿಗೆ ಆಗಿರ್ಬೋದು ಅನ್ನ ಆಗಿರ್ಬೋದು ಸಾಂಬಾರು ಆಗಿರ್ಬೋದು ಮತ್ತು ಹಪ್ಳ ಸೆಂಡ್ಗೆ ಕರಿಯೋದು ಆಗಿರ್ಬೋದು ಆಮೇಲೆ ಪಲ್ಯ ಕೋಸಂಬ್ರಿ ಮಾಡೋದು ಆಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀನಿ ಅದರಲ್ಲಿ ನನಗೆ ಅಡುಗೆ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ ಅದೊಂದು ಕಲೆ ಆಗಿರ್ಬೋದು ಇಂಡಿಯಾ ಭಾರತದ ಸಾಂಸ್ಕೃತಿಕ ನಾರಿಯರು ಅದೊಂದು ಕಲೆ ಆಗಿರುತ್ತೆ ತುಂಬ ಕಲಿತ್ರೆ ತುಂಬ ಉಪಯೋಗ ಇದೆ